ನಮ್ಮ ಕುಟುಂಬದಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಅದರಲ್ಲಿ ನಮಗೆ ನನ್ನ ತಂದೆ ತಾಯಿ ಮತ್ತು ನಾನು ನಮ್ಮ ಅಕ್ಕ ಸ್ನೇಹಿತರು ಬಂದರೆ ತುಂಬ ಜನ ಸ್ನೇಹಿತರಿದ್ದಾರೆ ನಮ್ಮ ಪಕ್ಕದ ಮನೆಯಲ್ಲಿ ಆಗಿರ್ಬೋದು ನಾನು ಓದುವಂತಹ ಕಾಲೇಜಿನಲ್ಲಿ ಆಗಿರ್ಬೋದು ನಮ್ಮ ಹಳೇ ಮನೆಯಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಸ್ನೇಹಿತ ನಮ್ಮಲ್ಲಿ ಸ್ನೇಹಿತರಿದ್ದಾರೆ ನನಗೆ ತುಂಬ ಖುಷಿ ಆಗುತ್ತೆ ನನಗೆ ಸಿಕ್ಕಿರುವಂತಹ ಎಲ್ಲ ಸ್ನೇಹಿತರು ತುಂಬ ಒಳ್ಳೆಯ ಮನಸ್ಸಿನವ್ರವ್ರು